ಅಡುಗೆ ಮಾಡಿದ್ದೇನೆ ಅದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕುವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯಿತು ನಾನು ನನ್ಗೆ ಒಂದು ಅನ್ನಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಅನ್ನ ಮಾಡುವಾಗ ಅದಕ್ಕೆ ಉಪ್ಪು ಹಾಕಿ ಮಾಡ್ತೇನೆ ಅದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅದಕ್ಕೆ ಸ್ವಲ್ಪ ನಿ ಇದು ಇನ್ನು ತೆಂಗಿನ ಕಾಯಿಯೆಲ್ಲ ಹಾಕಿ ಅದು ಮಾಡುವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗ್ತದೆ ಮತ್ತು ಪದಾರ್ಥ ಪದಾರ್ಥ ಮಾಡಿದ್ರೆ ಅದು ಅದಕ್ಕೆ ಒಂದು ಸ ಕ ಸ ಪದಾರ್ಥ ಎಲ್ಲ ಮಾಡಿ ಆದ ನಂತರ ಅದಕ್ಕೆ ನಾನು ಉಪ್ಪೆಲ್ಲ ಹಾಕಿ ಮತ್ತೆ ಬೆಲ್ಲ ಉಪ್ಪು ಎಲ್ಲ ಹಾಕಿದ ನಂತರ ಅದು ಸ್ವಲ್ಪ ಸಾರೆಲ್ಲ ಇದು ಇದಾಗಿ ಕುದಿದು ಸ್ವಲ್ಪ ನೀರಾಗಿ ಇದು ದಪ್ಪಾಗಿ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ತದೆ ಉಪ್ಪೆಲ್ಲ ಹಾಕಿದ ನಂತರ ಅದಕ್ಕೆ ನಾನು ಸ್ವಲ್ಪ ನೀರ್ಹಾಕಿ ಮತ್ತೆ ಅದನ್ನೆಲ್ಲ ಇಲ್ಲದ್ದರೆ ಬೇರೆ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಬೇಯಿಸಿ ಅದು ಮಾಡ್ತೇನೆ ಸರಿ ಮಾಡ್ತೇನೆ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಉಪ್ಪು ಎಲ್ಲ ಸರಿ ಮಾಡುವ ಹಾಗೆ ಬರ್ತೇನೆ ಮತ್ತೆ ಖಾರ ಆದರೆ ಖಾರ ಆದರೆ ಸ್ವಲ್ಪ ಉಪ್ಪು ಹಾಕ್ತೇನೆ ಸ್ವಲ್ಪ ಮತ್ತೆ ಅನ್ನ ಮರು ದಿವಸ ಸ್ವಲ್ಪ ಉಳಿದರೆ ಎಂಥ ಮಾಡುವುದು ಗೊತ್ತುಂಟಾ ಮ ಅನ್ನ ಅನ್ನವನ್ನು ಚಿತ್ರಾನ್ನ ಮಾಡ್ತೇನೆ ಅದರದ್ದು ಇಲ್ಲದ್ರೆ ಅದನ್ನು ಕಡೆದು ಇದು ಹಪ್ಪಳ ಮಾಡ್ತೇನೆ ಸ್ವಲ್ಪ ಉಪ್ಪು ಮತ್ತೆ ಇದೆಲ್ಲ ಹಾಕಿ ಉಪ್ಪಾಕಿ ಕಡಿಬೇಕು ಸಣ್ಣ ಕಡ್ದು ಅರೆ ಸಣ್ಣ ಅರೆದು ಅದನ್ನು ಬಿಸಿಲಿಗೆ ಇ ಇದು ಒತ್ತಿ ಬೇಯಿಸ್ಲಿಕ್ಕಿಟ್ಟು ಸ್ವಲ್ಪ ಬೆಂದ ನಂತರ ಅದನ್ನು ಒತ್ತಿ ಹಪ್ಪಳ ಮಾಡ್ತೇನೆ ನಾನು ಇಲ್ಲಂದ್ರೆ ಸಂಡಿಗೆ ಮಾಡ್ತೇನೆ ಮತ್ತೆ ಇಲ್ಲಂದ್ರೆ ಅದರ ಇಲ್ಲಂದ್ರೆ ಮರು ದಿವಸ ಉಳಿದ ಅನ್ನವನ್ನು ಬೇಯಿಸಿ ಕಡ್ದು ಮತ್ತೆ ಬೇಯ್ಸಿ ಇದಕ್ಕೆ ಸೇಮಿಗೆ ಸೇಮಿಗೆ ಸೇವು ಮಾಡಿ ಹಾಗೆ ಮಾಡ್ತೇನೆ ಮತ್ತೆ ಮತ್ತೆ ಬೇರೆ ಅನ್ನ ಎಲ್ಲ ಉಳಿದರೆ ಮತ್ತೆ ಎಂಥ ಮಾಡುವುದು ಮತ್ತೆ ನಾನು ಮರು ದಿವಸ ಇಲ್ಲಂದ್ರೆ ಅದನ್ನು ಗಂಜಿ ಬೇರೆ ಗಂಜಿ ಮಾಡಿ ಬಡಿಸಿ ಇದು ಮಾಡ್ತೇನೆ ಉಪ್ಪೆಲ್ಲ ಹಾಕಿ ಅದಕ್ಕೆ ಗಂಜಿ ಮಾಡಿ ಚಟ್ನಿ ಮಾಡಿ ಉ ಹ ಮಕ್ಕಳಿಗೆಲ್ಲ ಕೊಡ್ತೇನೆ ನಾನು ಮರು ದಿವಸದ ಅನ್ನದ್ದು ಮತ್ತೆ ಮತ್ತೆಂತ ಮತ್ತೆ ಪದಾರ್ಥ ಎಲ್ಲ ಉಳಿದ್ರೆ ಅದನ್ನು ಕುದಿಸುತ್ತೇನೆ ತುಂಬ ಕುದಿಸಿ ಮತ್ತೆ ಮರುದಿವಸಕ್ಕೆ ಆಗ್ತದೆ ಅದು ಮತ್ತೆ ಯಾವ ಪದಾರ್ಥ ಕೂಡ ಹಾಗೆ ಮರುದಿವಸವು ಉಳಿದದ್ದನ್ನೆಲ್ಲ ನಾವು ಮರುದಿವಸಯೆಲ್ಲ ಊಟ ಮಾಡ್ತೇನೆ ಮಾಡುವುದಿಲ್ಲ ಅಂತಿಲ್ಲ ಮತ್ತೆ ಮರುದಿವಸ ಇದು ಇಲ್ಲಂದ್ರೆ ಬೇರೆ ಚಟ್ನಿಯೆಲ್ಲ ಮಾಡ್ತೇನೆ ಮತ್ತೆ ಇದೆಲ್ಲ ಅನ್ನ ರುಚಿ ಸ್ವಲ್ಪ ಅಡುಗೆಯಲ್ಲಿ ರುಚಿ ಚಪ್ಪೆ ಇದ್ದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಮತ್ತೆ ಪದಾರ್ಥ ಎಲ್ಲ ಮಾಡುವಾಗೆಲ್ಲ ಉಪ್ಪು ಚಪ್ಪೆ ಇದ್ದರೆ ಉಪ್ಪು ಹಾಕ್ತೇನೆ ಚ ಖಾರ ಕಡಿಮೆ ಇದ್ದರೆ ಖಾರ ಹು ಖಾರದ್ದು ಮೆಣಸಿನ ಪುಡಿ ಹಾಕ್ತೇನೆ